ನಾನು ಒಬ್ಬ ಫಿಟ್ನೆಸ್ ಫೀಲ್ಡಲ್ಲಿರೋ ವ್ಯಕ್ತಿ ಇರೊದರಿಂದ ನನಗೂ ತುಂಬ ರನ್ನಿಂಗು ಅತ್ಲೆಟಿಕ್ಸು ಈ ಥರದ್ಮೇಲಲ ತುಂಬ ಆಸಕ್ತಿ ಇತ್ತು ನಾನು ಜಿಮ್ ಕೋಚ್ ಆಗಕ್ಕಿಂತ ಮುಂಚೇ ಟ್ರೈನರ್ ಆಗಕ್ಕಿನ್ನ ಮುಂಚೆ ಎಲ್ಲ ನಾನು ಕಾಲೇಜ್ ಡೇಸು ಸ್ಕೂಲ್ ಡೇಸು ಈ ಟೈಮಲ್ಲೆಲ್ಲ ನಾನು ಎಲ್ಲ ರನ್ನಿಂಗ್ ಕಾಂಪಿಟೇಷನು ಮ್ಯಾರತನ್ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದೆ ಅದರಲ್ಲಿ ನಾನು ತಾಲೋಕ್ ಲೆವೆಲ್ಲು ಡಿಶ್ಟಿಕ್ ಲೆವೆಲ್ಲು ಈ ಥರದ್ರೆಲ್ಲ ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಆದರೆ ನಾನು ತಾಲೋಕ್ ಲೆವೆಲಲೆಲ್ಲ ಗೆದ್ದು ಡಿಶ್ಟಿಕ್ ಮಾಡಿ ಡಿಶ್ಟಿಕ್ ಲೆವೆಲರಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು ಯಾವರೀತಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಯಾವರೀತಿ ನಾನು ತಯಾರಾಗ್ತಿದ್ದೆ ಅಂದರೆ ತುಂಬ ಇವಾಗ ಕಾಂಪಿಟೇಷನ್ನು ಇರಕ್ಕೆ ಒಂದು ಮಂತ್ಕ್ಕಿನ್ನ ಮುಂಚೆ ನಾನು ಫುಲ್ಲೂ ಡೇ ಆ್ಯಂಡ್ ನೈಟ್ ನಾನು ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ನನ್ನ ನಮ್ಮ ನಮ್ಮ ಮನೆಯ ಹತ್ರ ಇರೋ ಸ್ಟೇಡಿಯಮ್ಗೋಗಿ ಎಲ್ಲ ಥರದ ಇವಾಗ ನಾನು ಶೂಸ್ ಹಾಕ್ಕೊಂಡು ಎಲ್ಲ ಇದ್ಮಾಡಿಕೊಂಡೆ ನಾನು ಪ್ರ್ಯಾಕ್ಟಿಸ್ ಮಾಡ್ತಿದ್ದೆ ಯಾಕಂದರೆ ಕಾಂಪಿಟೇಷನ್ನಲ್ಲಿ ನಾವ್ ಗೆಲ್ಬೇಕು ಅನ್ನೋ ಒಂದು ಛಲ ಇದ್ರಿದಿಂದ ನಾನು ಡೇ ಆ್ಯಂಡ್ ನೈಟ್ ಪ್ರ್ಯಾಕ್ಟಿಸ್ ಮಾಡ್ತಿದ್ದೆ ಮತ್ತು ರನ್ನಿಂಗು ಸುಮ್ಮನೆ ಎಲ್ಲಾರು ಮಾಡಕ್ಕಾಗಲ್ಲ ಅವರು ತುಂಬ ಶ್ರಮಪಡಬೇಕು ಅವ್ರ ಫಿಟ್ನೆಸ್ ಮೇಲೆ ಅವರು ಒತ್ತನ್ನು ಕೊಡಬೇಕು ಜಿಮ್ ಮಾಡಬೇಕು ಮತ್ತು ಒಳ್ಳೆ ಪೌಷ್ಟಿಕ ಆದ ಆಹಾರ ತಿನ್ನಬೇಕು ಎಲ್ಲ ಈ ರೀತಿ ನಾವು ಡೈಯೆಟು ಈ ರೀತಿಯೆಲ್ಲ ಮಾಡಿದ್ರೆ ನಾವು ಫಿಟ್ನೆಸ್ ಮೇಲೆ ನಾವು ಒತ್ತನ್ನು ಕೊಡೊಕ್ಕಾಗೊದು ಮತ್ತು ನಾನು ತುಂಬ ರನ್ನಿಂಗು ಮ್ಯಾರತನ್ ಮೇಲೆ ಅವಾಗೆಲ್ಲ ಆಸಕ್ತಿ ಇದ್ರಿಂದ ಒಂದು ತಕ್ಕ ಮಟ್ಟಿಗೆ ನಾನು ಪಾರ್ಟಿಸಿಪೇಟ್ ಮಾಡಿ ತಾಲೋಕ್ ಲೆವೆಲಲೆಲ್ಲಾ ಗೆದ್ದಿದ್ದೆ ಆನಂತರ ಡಿಶ್ಟಿಕ್ ಲೆವೆಲೆಲ್ಲ ಪಾರ್ಟಿಸ್ಪೇಟ್ ಮಾಡಿದೆ ಆನಂತರ ನಾನೂ ಕಾಲೇಜ್ ಡೇಸ್ ಎಲ್ಲ ಮುಗಿದ್ಮೇಲೆ ನಾನು ಜಿಮ್ಮೇಲೆ ಫಿಟ್ ಜಿಮ್ಮೇಲೆ ಒತ್ತನ್ನು ಕೊಟ್ಟು ನಾನು ಜಿಮ್ ಟ್ರೈನರ್ ಆಗಿ ನಾನು ಆಗಲು ನಿರ್ಧಾರ ಮಾಡಿದೆ ಆದರು ನನ್ನ ಸ್ಕೂಲ್ ಡೇಸು ಕಾಲೇಜ್ ಡೇಸಲ್ಲೆಲ್ಲ ನಾನು ಕೂಡ ರನ್ನಿಂಗು ಮ್ಯಾರತನ್ ಮಾಡಿದರಿಂದ ನನಗೆ ಅದು ಒಂಥರ ಇವಾಗ ಒಂಥರಾ ಅದೊಂಥರ ಅನುಭವ ಇದೆ ಆದ್ದರಿಂದ ಹಿಂಗ್ ಈ ವಿಷ್ಯಗಳನ್ ತಿಳಿಸ್ತೇನೆ